ನನ್ಗೆ ಇಷ್ಟವೇ ಇಲ್ಲದ ದಿನಗಳಂದರೆ ಒಂದು ಸರ್ತಿ ನನ್ನ ಅಮ್ಮ ನಾನು ಪ್ರೌಢಶಾಲೆಯಲ್ಲಿರುವಾಗ ಬಲವಂತವಾಗಿ ನೀನು ಒಂದು ಹೂವಿನ ಚಿತ್ರವನ್ನು ಬಿಡಿಸಲೇ ಬೇಕು ಅಂತ ಹೇಳಿ ಬಿಡಿಸ್ತಿದ್ರು ಅದು ನನ್ಗೆ ಭಾಳ ಇಷ್ಟ ಇಲ್ಲದ ದಿನ ಅಂತ ಹೇಳ್ಬೋದು ಇನ್ನು ಡ್ರಾ ಮಾಡದು ನನಗೆ ಪ್ರೇರೇಪಣೆ ನೀಡಿದ್ದು ನನ್ನ ಪ್ರಾಢಶಾಲೆ ಶಿಕ್ಷಕರು ಆ ಶಿಕ್ಷಕರೇನಂದರೆ ಒಂದಿನ ನನ್ಗೆ ಗಿಳಿ ಬಿಡ್ಸಕ್ಕೆ ಬರೋಲ್ಲಾಂತ ಹೇಳಿ ಬೈದಿದ್ದರು ಮತ್ತು ಹೊಡೆದಿದ್ರು ಅವತ್ತಿಂದ ನಾನು ಕಲಿತ್ರೆ ಡ್ರಾಯಿಂಗ್ ಪರ್ಫೆಕ್ಟಾಗಿ ಕಲೀಬೇಕೂಂತ ಅವತ್ತಿಂದ ಕಲಿತವ್ಳು ಇಲ್ಲೀವರ್ಗೂ ಅದು ನನ್ನ ನನ್ನ ಹ್ವಾಬಿನೇ ಆಗ್ಬಿಟ್ಟಿದೆ ಆಮೇಲೆ ಡ್ರಾಯಿಂಗ್ ಮತ್ತು ಇತ್ರೆ ಈ ಥರ ಸಂಗತಿಗಳಂತ ಬಂದರೆ ನಾನು ಸೆಲೆಕ್ಟ್ ಮಾಡ್ಕೊಳೋದು ಡ್ರಾಯಿಂಗೆ ಯಾಕಂದ್ರೆ ನನಗೆ ಒಂದೇ ಡ್ರಾಯಿಂಗ್ ಡ ಡ್ರಾ ಮಾಡೋದರಿಂದ ನನ್ನ ಮನಃಶಾಂತಿ ಸಿಗುತ್ತೆ ಆಮೇಲೆ ನಾನು ಏನೋ ಒಂಥರ ಒಂಥರ ನೆಮ್ಮದಿ ಅಂತ ಫೀಲ್ ಅನ್ಸೋದು ನೆಮ್ಮದಿಯ ಫೀಲಾಗ್ತೈತಿ ಆಮೇಲೆ ಇದರಿಂದ ಡ್ರಾಯಿಂಗ್ ಬಿಡಿಸೋದ್ರಿಂದ ಇನ್ನೂ ನನ್ನ ಕಲೆ ಹೆಚ್ಚುತ್ತಲೇ ಹೋಗುತ್ತವೆ ಹೊರತು ಯಾವತ್ತೂ ಕಡಿಮೆ ಆಗೋಲ್ಲ ಅದರಿಂದ ನಾನು ಡ್ರಾಯಿಂಗನ್ನು ಇಷ್ಟಪಡ್ತೀನಿ ಆಮೇಲೆ ಡ್ರಾಯಿಂಗನ್ನ ಇಟ್ಟುಕೊಂಡ್ರೆ ನನ್ಗೆ ಬೇರೆ ಹೋಲ್ಸ್ಬೇಕಂದ್ರೆ ಈ ಡ್ರಾಯಿಂಗ್ ಬಿಡ್ಸೋದ್ರಿಂದ ಒಂದೇ ಪ ನಾನು ಓದುತ್ತಿರುವ ನರ್ಸಿಂಗಿಗೂ ಕೂಡ ಇದು ಭಾಳ ಹೆಲ್ಪಾಗೈತಿ ಈ ಡ್ರಾಯಿಂಗ್ ನನ್ಗೆ ಆದ್ದರಿಂದ ನಾನು ಡ್ರಾಯಿಂಗ್ನ ಇಷ್ಟಪಡ್ತೀನಿ ಮತ್ತು ಅದು ನನ್ನ ಜೀವನದ ಒಂದು ಪಾಠಂತನೂ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ಇಲ್ಲೀವರ್ಗೂ ನಾನಿಷ್ಟು ಕಲಿತು ನಾನು ಅದು ನನ್ನ ಹೈಸ್ಕೂಲ್ ಸರಿಂದ ಮಾತ್ರ ಸಾಧ್ಯ ಅವತ್ತು ಅವ್ರು ನನ್ಗೆ ಹೊಡೆದು ಹೇಳ್ಲಿಲ್ಲಾಂದಿದ್ರೆ ಇವತ್ತು ನಾನಿಷ್ಟು ಡ್ರಾಯಿಂಗ್ ಬಿಡಿಸ್ತಾನೇ ಇರಲಿಲ್ಲ ಇದು ನನ್ನ ಡ್ರಾಯಿಂಗಲ್ಲಿರುವ ಆಸೆ